ಬೆಂಗಳೂರು ಮೈಸೂರು ತುಮಕೂರು ಮಂಡ್ಯ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ದಾವಣಗೆರೆ ಶಿವಮೊಗ್ಗ ಬೀದರ್ ಕಲ್ಬುರ್ಗಿ ಗದಗ ದಕ್ಷಿಣ ಕನ್ನಡ ಬಳ್ಳಾರಿ ಚಿಕ್ಕಬಳ್ಳಾಪುರ ಕೊಡಗು ಚಿಕ್ಕಮಗಳೂರು ವಿಜಯಪುರ ಉಡುಪಿ ಕೋಲಾರ ಮಂಡ್ಯ ಹಾವೇರಿ ಹಾಸನ ಹುಬ್ಬಳ್ಳಿ ಧಾರವಾಡ ಉತ್ತರ ಕನ್ನಡ ಯಾದಗಿರಿ ಬಾಗಲಕೋಟೆ ಚಾಮರಾಜ ನಗರ ರಾಯಚೂರು ಬೆಂಗಳೂರು ರೂರಲ್